ನಮ್ಮ ಮನೆಯಲ್ಲಿ ಒಂದು ಮದುವೆ ಇತ್ತು ನಾವು ಮನೆಯಲ್ಲೀ ಅಡುಗೆ ಅಂದರೇ ಅವರಿಗೆ ಏನು ಮಾಡಬೇಕು ಅಂದರೆ ಅವರೂ ಬೀಗರಿಗೆ ಬಂದವರಿಗೆ ಫಸ್ಟು ಟೀ ಟೀ ಕಾಫಿನ ಕೊಡ್ತೀವಿ ಆಮ್ಯಾಗೆ ಟೀ ಕಾಫಿ ಕೊಟ್ಟ ಮೇಲೆ ಅದನ್ನ ಊಟ ಇರುತ್ತೆ ಊಟ ಆದ್ಮೇಲೆ ಊಟಕ್ಕೆ ಏನು ಮಾಡ್ತೀವಿ ಅಂದರೆ ನಾವೂ ಊಟಕ್ಕೆ ಏನೇನು ಮಾಡ್ತೀವಿ ಅಂದರೆ ನಾವು ಲಡ್ಡು ಆಮ್ಯಾಗೆ ಬಾದುಷ ಅನ್ನ ಸಾಂಬಾರು ಬದನೇಕಾಯಿ ಹೆಸ್ರುಕಾಳ್ ಪಲ್ಯ ರೊಟ್ಟಿ ಚಪಾತಿ ಆಮ್ಯಾಗೆ ಮಜ್ಜಿಗೆ ಆಮ್ಯಾಗೇ ಶೇಂಗಾ ಪುಡಿ ಗುರೆಳ್ ಪುಡಿ ಈ ಉಪ್ಪಿನಕಾಯಿ ಟಮಾಟೆ ಚಟ್ನಿ ಇರ್ತತಿ ಆಮ್ಯಾಗೇ ಅವರು ಬಂದ ನಂತರ ಎಲ್ಲರೂ ಊಟ ಮಾಡಿ ಅಡುಗೆ ಚೆನ್ನಾಗ್ ಆಗಿದೆ ನಿಮ್ಮದು ಅಡುಗೆ ಚೆನ್ನಾಗ್ ಆಗಿದೆ ಚೆನ್ನಾಗಾ ಮಾಡಿದೀರಿ ಅಂತ ಹೇಳ್ತಾರೆ ಆಮ್ಯಾಗೆ ಕೆಲುರೂ ಬಂದು ಅಡುಗೆ ಚೆನ್ನಾಗ್ ಆಗಿದೆ ಚೆನ್ನಾಗ್ ಮಾಡಿದೀರೀ ಚೆನ್ನಾಗ್ ಆಗಿದೆ ಅಂತ ಹೇಳ್ತಾರೆ ಆಮ್ಯಾಗೆ ಅವರು ಬಂದ ಮೇಲೆ ಎಲ್ಲ ಹೇಳ್ತಿವಿ ಅವ್ರೂ ಚೆನ್ನಾಗ್ ಆಗಿದೆ ಅಂತ ಎಲ್ಲ ಹೇಳಿ ಹೋಗ್ತಾರೆ ಮತ್ತು ಆಮ್ಯಾಗೆ ನಮ್ದುರಾ ಒ ಮದುವೆ ಮುಗಿದ್ ಮೇಲೆ ರಾತ್ರಿ ಫಂಕ್ಷನ್ ಇರ್ತತಿ ತಿರುಗ್ ದಿನ ನಾವು ಫಂಕ್ಷನಿಗೆ ನಾವೂ ಆಮ್ಯಾಗೆ ಪಲಾವ್ ಮಾಡ್ತೀವಿ ಚಿಕನ್ ಮಾಡ್ತೀವಿ ಆಮ್ಯಾಗೆ ಮೊಸರು ಚಟ್ನಿ ಎಲ್ಲ ಮಾಡ್ತೀವಿ ಮಾಡೀ ಬಂದಂಥ ಅತಿಥಿಗಳಿಗೇ ಬಡಿಸ್ತೀವಿ ಅವರು ಎಲ್ಲ ಊಟ ಮಾಡಿ ಊಟ ಮಾಡೀ ಚೆನ್ನಾಗ್ ಆಗಿದೆ ಚೆನ್ನಾಗ್ ಆಗಿದೆ ಅಂತೇಳಿ ಎಲ್ಲರಿಗೆ ಹೇಳ್ತಾರೆ ಹೇಳಿ ಊಟ ಮಾಡಿ ಹೋಗ್ತಾರೆ ಚೆನ್ನಾಗ್ ಆಗಿದೆ ಅಮ್ಮ ಭೇಷ್ ಆಗಿದೆ ಅಂತ ಹೇಳ್ತಾರೆ ಹೇಳಿ ಹೋಗ್ತಾರೆ ಆಮ್ಯಾಗೆ ನಾವೂ ಅಕ್ಕ ಪಕ್ಕ ಇರೋರಿಗೆಲ್ಲಾ ಕರೆದು ಊಟಕ್ಕೆ ಬಡಿಸ್ತೀವಿ ಅವರು ಎಲ್ಲ ಹೇಳ್ತಾರೆ ಚೆನ್ನಾಗ್ ಆಗಿದೆ ಅಂತ ಹೇಳ್ತಾರೆ ಆಮ್ಯಾಗೆ ಬಂದಂಥ ಎಲ್ಲರಿಗೂ ನಾವೂ ತಾಂಬೂಲವನ್ನು ಕೊಡ್ತೀವಿ ಊಟ ಮಾಡಿದ್ಮೇಲೆ ಅವರಿಗೆ ಕೊಟ್ಟು ಆಮ್ಯಾಗೆ ಎಲ್ಲ ಚೆನ್ನಾಗ್ ಆಗಿದೆ ಚೆನ್ನಾಗ್ ನಡೆಸಿದೀರ ಚೆನಾಗ್ ಆಗಿದೆ ಅಂತ ಹೇಳಿದ್ರು ಆಮ್ಯಾಗೆ ನಮ್ಮ ಮನ್ಯಾಗೆ ಎಲ್ಲರೂ ಅತಿಥಿಯವರ್ ಎಲ್ಲರದು ಊಟ ಆದ್ಮೇಲೆ ನಾವೆಲ್ಲರು ಸೇರಿ ಮನೆಯೋರ್ ಎಲ್ಲರು ಸೇರಿ ಊಟ ಮಾಡಿ ಊಟ ಮಾಡ್ತನೇ ಎಲ್ಲ ಚೆನ್ನಾಗ್ ಆಗಿದೆ ನೋಡು ಚೆನ್ನಾಗೀ ಆಗಿದೆ ಅಂತ ಎಲ್ಲರು ಮಾತಾಡಿದರು ಮಾತಾಡ್ತಾನೇ ಇದ್ರು ಹಿಂಗಿರ್ಬೇಕು ನೋಡು ಊಟ ಅಂತ ಹೇಳ್ತಿದ್ರು ಅನ್ನೋದು ಬಗ್ಗೇ ಹೇಳ್ತಾರೆ ಆಮ್ಯಾಗೆ ಮನೆಗೆ ಎಲ್ಲರೂ ಗಂಡುಮಕ್ಳು ಎಲ್ಲಾರು ಸಂಬಂಧಿಕರೆಲ್ಲರು ಸೇರಿ ಅಡುಗೆ ಚೆನ್ನಾಗ್ ಆಗಿದೆ ಊಟ ಚೆನ್ನಾಗ್ ಆಯಿತು ಅಂತ ಹೇಳಿ ಹೇಳಿ ಎಲ್ಲರೂ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ ಆಮ್ಯಾಗೆ ಮಕ್ಕಳು ಗಿಕ್ಳು ಎಲ್ಲ ಚೆನ್ನಾಗ್ ಆಗಿದೆ ಅಂತ ಹೇಳ್ತಾರೆ ಅಡುಗೆನಾ ತಯಾರು ಮಾಡ್ತಾರೆ ಮತ್ತು ಅದ್ರ ಬಗ್ಗೆ ಎಲ್ಲ ಚೆನ್ನಾಗ್ ಹೇಳ್ಕೊಂತಾರೆ ನಾವೂ ಹೋ ಅದ್ರ ಬಗ್ಗೆ ಹೇಳ್ತಿವಿ ಆಮ್ಯಾಗೇ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ ಮತ್ತು ಏನು ಹೇಳ್ಬೇಕ್ ಅನ್ನೋದು ಗೊತ್ತಗ್ತಾ ಇಲ್ಲ ಅಷ್ಟೇ